ನಾನು ಫೋಟೊಗ್ರಫಿಯಲ್ಲಿ ಔಪಚಾರಿಕವಾಗಿ ತರಬೇತಿ ಏನು ಪಡೆದಿಲ್ಲ ನನಗೆ ಒಂದು ಹವ್ಯಾಸ ಅದು ಫೋಟೊ ತೆಗೆಯೋದೊಂದು ಮತ್ತು ನಾನು ವೃತ್ತಿಯಾಗಿ ಕೂಡ ತಗೊಂಡಿಲ್ಲ ಅದನ್ನು ಮತ್ತು ನನಗೆ ಹವ್ಯಾಸ ನನಗೆ ತುಂಬ ಇಷ್ಟ ಫೋಟೊ ತೆಗಿಬೇಕು ಅಂತ್ಹೇಳಿ ಅ ನನಗೆ ನೇಚರ್ ಇದೆಲ್ಲ ಫೋಟೊ ತೆಗೆಯುದು ಅಂದರೆ ತುಂಬ ಇಷ್ಟ ಪಕ್ಷಿ ಅದು ಪಕ್ಷಿ ಮಳೆಯದ್ದೆಲ್ಲ ಫೋಟೊ ತೆಗೆಯೋದು ನೀರಿನದ್ದು ಫೋಟೊ ತೆರೆಯೋದು ಮಳೆ ಬರುವಂಥದ್ದೆಲ್ಲ ಫೋಟೊ ತೆಗೆಯದು ಅಂದರೆ ನನಗೆ ತುಂಬ ಇಷ್ಟ ಹಕ್ಕಿಗಳು ಹಾರೋದು ಅದೆಲ್ಲ ಹಾಗೆ ಹಾರುವ ಈ ಫೋಟೊ ಎಲ್ಲ ತೆಗಿಲಿಕ್ಕೆ ತುಂಬ ಇಷ್ಟ ಆಗ್ತದೆ ಸ್ಕೈಯಲ್ಲೆಲ್ಲ ಆಕಾಶದಲ್ಲೆಲ್ಲ ಮಾಕ್ ಹಕ್ಕಿಗಳೆಲ್ಲ ಒಟ್ಟು ಸೇರಿ ಹೋಗ್ತದಲ್ಲ ಅದರದ್ದೆಲ್ಲ ಕ್ಲಿಕ್ ಮಾಡೋದೆಲ್ಲ ನನಗೆ ತುಂಬ ಇಷ್ಟ ಅದು ಫೋಟೊ ತೆಗೆಯುದಂದ್ರೆ ಮತ್ತು ಮರ ಗಿಡ ಹಾಗೆ ಹೂವು ಎಲ್ಲಾ ಒಂದು ಏನಾದರು ಒಂದು ಫುಡ್ ನೋಡಿದರೆ ಅದ್ರದ್ದೊಂದು ಫೋಟೊ ತೆಗಿತೇನೆ ನಾನು ಅದೆಲ್ಲ ನನಗೆ ತುಂಬ ಇಷ್ಟ ಅಷ್ಟೆ